ಹಾಂ ಅಲೋ ಡಾಕ್ಟ್ರೇ ಇವ್ರು ಮೇಘಾ ಅವ್ರ ಕ್ಲಿನಿಕ್ ಏನು ರೀ ಇದು ಹಾಂ ಸ್ವಲ್ಪ ನಮ್ಗೆ ಆರಾಮ ಇದ್ದಿ ನಾವು ಇಲ್ಲಿ ಆಶಾ ಅಂತ ಹೇಳಿರಿ ಸಲ್ಪ್ ಆರಾಮ ಇದ್ದಿರಲಿಲ್ಲ ಅದಕ್ಕೆ ನಿಮ್ಮ ಕಡೆ ತೋರಿಸ್ಕೋಬೇಕು ಅಂತ ಬರಾಕತ್ತಿದ್ದೇವೆ ರೀ ಅದಕ್ಕೆ ಅದೇ ರೀ ಎಲ್ಲಿ ಕೇಳಕತ್ತಿದ್ದೆ

ಹಾಂ ಹಾಂ ಈಗ ಈಗ ಬರ್ತೀನಿ ನೋಡಿರಿ ಹಾಂ ಹಾಂ ನಮಸ್ಕ ನೋಡಿರಿ ಯಾಕೋ ಎರಡು ದಿವಸ ಆಯಿತು ಬ್ಯಾಕ್ ಪೈನ್ ಚಾಲು ಆಗಿಬಿಟ್ಟೈತಿ ನೆಗಡಿ ಕೆಮ್ಮು ಜ್ವರ ಎಲ್ಲ ಬಂದ್ಬಿಟ್ಟು ಆಗ್ಬಿಟ್ಟದೆ ನೋಡಿರಿ ಏನು ರೀ ಚಲೋ ಆಗಿ ಇಂಜೆಕ್ಷನ್ ಮಾಡಿರಿ ಡಾಕ್ಟ್ರ ಹಾಂ ಹೀಗೆ ಹೋದ ಹಾಂ ಹಾಂ ಹಾಂ ರೀ ಹೌದು ರೀ ಹ್ಞೂ ಹ್ಞೂ ಹಾಂ ರೀ ಹಾಂ ರೀ ಹ್ಞೂ ಇಲ್ಲ ಇದ್ರ ಸಲ್ ಇಲ್ಲಿಲ್ಲ ಈಗ ಇತ್ತು ಇದ್ರ ಸಲ್ವಾಗ ಏನೂ ತಗೋತಿರ್ಲಿಲ್ಲ ರೀ ಹೋದ ವಾರ ಒಂದು ಎರಡು ದಿವಸ ಊರಿಗೆ ಹೋಗಿದ್ದೆವು ಆದರೆ ಬಂದ ಬಂದಮೇಲೆ ಚಾಲು ಆಗ್ಬಿಟ್ಟದೆ ನೋಡಿರಿ ಹಾಂ ರೀ ಹಾಂ ಹಾಂ ಹಾಂ ರೀ

ಹಾಂ ಹಾಂ ಹಾಂ ರೀ ಹಾಂ ಹಾಂ ಆಯ್ತು ರೀ ಹೋದ್ಸಾರಿ ನಿಮ್ಮ ಕಡೆ ಬಂದಾಗ ಡೋಲೋದು ಕೊಟ್ಟಿದ್ದಿರಿ ಆರಾಮ ಆಗಿತ್ತು ಹ್ಞೂ

ಕಟ್ ಮಾಡ್ಬೋದಾ